ಹಲೋ ಇದು ಅಮನ್ ಟ್ರಾವೆಲ್ಸ್ ಅಲ್ಲಾ ನನಗೆ ಒಂದು ವಾರ ಟ್ರಿಪ್ ಹೋಗಲಿಕ್ಕೆ ಗಾಡಿ ಬೇಕಾಗಿದೆ ಸಿಗ್ತದಾ ನಾವೊಂದು ಎಂಟು ಜನ ಇದ್ದೇವೆ ಒಂದು ಸ್ವಲ್ಪ ದೊಡ್ಡ ಗಾಡಿನೇ ಕಳಿಸಿ ನಾವು ಗೋವಾಕ್ಕೆ ಹೋಗ ಹೋಗಬೇಕಂತ ಪ್ಲ್ಯಾನ್ ಹಾಕಿದ್ದೇವೆ ನೀವು ನಿಮ್ಮದು ಡ್ರೈವರ್ನನ್ನು ಕಳಿಸ್ತೀರಾ ನಿಮ್ಮ ಗಾಡಿಯ ರೆಂಟ್ ಎಷ್ಟು ನಿಮ್ಮ ಗಾಡಿಯ ಬಾಡಿಗೆಗೆ ಹತ್ತು ಸಾವಿರ ಆಗ್ತದಾ ಡ್ರೈವರ್ನದ್ದು ಖರ್ಚು ನಾವು ನೋಡಬೇಕಾ ಅಥವಾ ನೀವೇ ನೋಡ್ತೀರಾ ಅಥವಾ ಅವರ ಖರ್ಚು ಕೂಡ ನಾವೇ ನೋಡಬೇಕಾ ಡ್ರೈವರ್ಗೆ ದಿನಕ್ಕೆ ಒಂದು ಸಾವಿರ ಅದು ತುಂಬ ಜಾಸ್ತಿಯಾಗುತ್ತಲ್ಲಾ ಎಂಟ್ನೂರುವರೆಗೆ ಕಡಿಮೆ ಮಾಡ್ಬೌದಲ್ಲಾ ಯಾಕಂದರೆ ಅವರ ಊಟದ ಖರ್ಚು ಕೂಡ ನಾವೇ ನೋಡ್ತಾ ಇದ್ದೇವಲ್ಲಾ ದೊಡ್ಡ ಗಾಡಿಯಲ್ಲಿ ಏನೆಲ್ಲ ಇದೆ ಇನ್ನೋವಾ ಫಾಚುನರ್ ಇದರಲ್ಲಿ ಯಾವುದಾದ್ರು ಇದೆಯಾ ಓಕೆ ಫಾರ್ಚುನರ್ ಇದೆಯಾ ಅದನ್ನೇ ಬುಕ್ ಮಾಡಿ ಆಯಿತಾ ಈ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೇಳರ ತನಕ ಟ್ರಿಪ್ಗೆ ಹೋಗ ಹೋಗ್ಬೋದು ಆವಾಗ ಫ್ರೀ ಇರ್ತದಲ್ಲಾ ಡ್ರೈವರ್ ಬೇಗ ಬರಲಿ ಇಪ್ಪತ್ತನೇ ತಾರೀಕಿಗೆ ನಾವು ಬೇಗ ಬೆಳಿಗ್ಗೆ ಬೇಗ ಹೊರಡ್ಬೇಕು ನಾವು ಆರು ಗಂಟೆಗೆ ಹೊರಡಬೇಕು ಗಾಡಿಯೆಲ್ಲ ಒಳ್ಳೆಯ ಕಂಡೀಷನ್ನಲ್ಲಿ ಉಂಟಲ್ಲಾ ಪೇಮೆಂಟ್ ಈಗ್ಲೇ ಮಾಡಬೇಕಾ ಓಕೆ ಈಗ ನಾವು ನಾಲ್ಕು ಸಾವಿರ ಪೇ ಮಾಡ್ತೇವೆ ಉಳಿದ ಹಣ ನಾವು ಬಂದ ಮೇಲೆ ಪೇ ಮಾಡ್ತೇವೆ ಆಯಿತಾ ಸರಿ ಥ್ಯಾಂಕ್ ಯು